ನಾನು ಜಗತ್ತಿನ ಯಾವುದೇ ಭಾಗಕ್ಕೆ ಹೋಗೋದಾದ್ರೆ ಎಲ್ಲಿ ಹೋಗುತ್ತೀನಿ ಅಂದರೆ ಐತಿಹಾಸಿಕ ಸ್ಥಳಗಳಿಗೆ ಹಂಪಿ ಆಗಿರ್ಬೊದು ಶಿರಸಿ ಆಗಿರ್ಬೊದು ಮುಳ್ಳಯ್ಯನಗಿರಿ ಬೆಟ್ಟ ಆಗಿರ್ಬೊದು ಕುದುರೆಮುಖ ಆಗಿರ್ಬೊದು ಸಿರಿಮನೆ ಆಗಿರ್ಬೊದು ಸಕಲೇಶ್ಪುರ ಮಿರ್ಜಾನ ಫೋರ್ಟ್ ಆಗಿರ್ಬೊದು ಮುರುಡೇಶ್ವರ ಆಗಿರ್ಬೊದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಚಿನ್ನದ ಗಣಿ ಆಗುಂಬೆ ಮತ್ತು ಕೇದಾರ್ನಾಥ ಅಯೋಧ್ಯೆ ಕೃಷ್ಣ ಜನ್ಮಭೂಮಿ ಅಯೋಧ್ಯೆಗೆ ಮತ್ತು ನಮ್ಮ ಇಡೀ ಕರ್ನಾಟಕ ಸುತ್ತಬೇಕು ಅಂತ ನನಗೆ ಬಹಳ ಇಷ್ಟ ಮತ್ತು ಬೇರೆ ದೇಶಕ್ಕೂ ಹೋಗ್ಬೇಕು ಅಂತ ಅದ್ರಲ್ಲೂ ಅಮೇರಿಕುಕ್ ಹೋಗ್ಬೇಕು ಅಂತ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಹಳ ಐತಿಹಾಸಿಕ ಸ್ಥಳಗಳಿದ್ದಾವೆ ಎಲ್ಲದಕ್ಕೂ ಭೇಟಿ ಕೊಟ್ಟು ಬರಬೇಕು ನಾನು ಅಲ್ಲಿನ ಇಸ್ಟ್ರಿಯನ್ನು ತಿಳ್ಕೊಬೇಕು ಅಲ್ಲಿನ ಇತಿಹಾಸವ ಹಿಂದಿನ ಇತಿಹಾಸವನ್ನ ತಿಳ್ಕೊಬೇಕು ಚಿತ್ರದುರ್ಗದ ಕೋಟೆ ಆಗಿರ್ಬೊದು ಶಿಗ್ಗಾವಿ ಅಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಲ್ಲಿಗೂ ಹೋಗ್ಬೇಕು ಅಂತ ಅನ್ಕಣಿನಿ ಕುಪ್ಪಳಿಯಾಗಿರ್ಬೊದು ಕುವೆಂಪು ಅವರ ಮನೆ ಜೋಗ ಆಗಿರ್ಬೊದು ಇಂಥ ಪ್ಲೇಸಿಗೆ ಹೋಗಿ ಅಲ್ಲಿನ ಇತಿಹಾಸವನ್ನ ಹಿಂದೆ ಹೇಗಿತ್ತು ಈಗ ಹೇಗಿದೆ ಹೇಗೆ ಬದಲಾವಣೆ ಹೊಂದಿತ್ತು ಅಂತ ನಾನು ಅಮೇರಿಕಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದಿನಿ ಅಮೇರಿಕಾ ಇಲ್ಲಿನ ಆಡಳಿತ ವ್ಯವಸ್ಥೆ ಇಲ್ಲಿನ ಬದುಕುವ ರೀತಿ ಸಂಸ್ಕೃತಿ ಸಂಪ್ರದಾಯ ಅಲ್ಲಿಗೆ ತುಂಬ ಬದಲಾವಣೆ ಇದೆ ಚೇಂಜಸ್ ಇದೆ ಅಂತ ಹೇಳಿದಾರೆ ಅಲ್ಲಿನ ಆಡಳಿತ ಮತ್ತು ಇಲ್ಲಿಯ ಉದ್ಯೋಗ ಕೊಡುವ ಸಂಬಳ ಅಲ್ಲಿ ಉದ್ಯೋಗ ಕೊಡುವ ಸಂಬಳ ಜಾಸ್ತಿ ಅಲ್ಲಿಗೆ ಯಾಕೆ ಹೋಗ್ತೀನಿ ಅಂದರೆ ನಾವು ದುಡಿದಷ್ಟು ಹಣವನ್ನ ಕೊಡುತ್ತಾರೆ ಮತ್ತು ಅಲ್ಲಿನ ಆಡಳಿತ ನೋಡಬೇಕು ಅಲ್ಲಿ ಹೇಗೆ ಜನ ಬದುಕ್ತಾರೆ ಅಲ್ಲಿ ಹೇಗೆ ಓಡಾಡುತ್ತಾರೆ ಹೇಗೆ ಮನೆ ತಮ್ಮ ಜೀವನವನ್ನು ಹೇಗೆ ನಿಭಾಯಿಸ್ತಾರೆ ಅಂತ ತಿಳ್ಕೊಬೇಕು ಅಂತ ಭಾಳ ಕುತೂಹಲ ಹಾಗಾಗಿ ನಾನು ಅಲ್ಲಿಗೆ ಹೋಗ್ಬೇಕು ಅಲ್ಲಿನ ಪರಿಸರವನ್ನು ತಿಳ್ಕೊಬೇಕು ಇಲ್ಲಿಗೂ ಅಲ್ಲಿಗೂ ಎಷ್ಟು ಬದಲಾವಣೆ ಇದೆ ಅಂತ ತಿಳ್ಕೊಬೇಕು ಅಲ್ಲಿ ನಾನು ಹೋಗಿ ಬರ್ತೀನಿ ಇರಕ್ಕಂತಲ್ಲ ಅಲ್ಲಿ ಹೋಗ್ಬರ್ಬೇಕು ಅಲ್ಲಿನ ಎಲ್ಲ ತಿಳ್ಕೊಬೇಕು ಜ್ಞಾನ ಬೇಕು ಹಾಗಾಗಿ ಹೋಗುತ್ತೇನೆ